ಚಿತ್ರದುರ್ಗದಲ್ಲಿ ಜನಪ್ರಿಯವಾಗಿರುವ ಸಾಂಪ್ರದಾಯಿಕ ತಿಂಡಿಗಳಂದರೆ ಉಪ್ಪಿಟ್ಟು ಚಿತ್ರಾನ್ನ ವಾಂಗಿಭಾತ್ ಹಾಗೇ ಸಿಹಿ ತಿಂಡಿಗಳಾದ ಪಾಯಸ ಕೇಸರಿಭಾತ್ ಹೀಗೇ ಇನ್ನೂ ಹಲವಾರು ಇದ್ದಾವೆ ಈ ಆಹಾರಗಳನ್ನು ತಯಾರಿಸಲು ಬೇಕಾಗಿರುವಂಥ ಪದಾರ್ಥಗಳಂದರೆ ಉಪ್ಪಿಟ್ಟಿಗೆ ಅವ್ರೇಕಾಳು ಹಾಕ್ತಾರೆ ಹಾಗೇ ಸಬ್ಬಕ್ಕಿ ಸಬ್ಬಕ್ಕಿ ಸೊಪ್ಪು ಹಾಕ್ತಾರೆ ಈ ಮತ್ತು ತೆಂಗಿನಕಾಯಿ ಹಸಿಮೆಣ್ಶಿನ್ಕಾಯಿ ಈರುಳ್ಳಿ ಹೀಗೆ ಇದೆಲ್ಲ ಹಾಕಿ ಒಂದು ಉಪ್ಪಿಟ್ಟು ಇನ್ನೂ ಬೇರೆ ಬೇರೆ ರುಚಿ ಬರಲಿ ಅಂತ ಇನ್ನೂ ಬೇರೆ ಬೇರೆ ಕೆಲವೊಂದು ತರಕಾರಿಗಳನ್ನೂ ಹಾಕ್ತಾರೆ ತುಂಬ ಚೆನ್ನಾಗಿರುತ್ತೆ ಇದು ಹಾಗೇ ಮಾ ಮೆಣ್ಶಿನ್ಕಾಯ್ ಹಸಿಮೆಣ್ಶಿನ್ಕಾಯಿಂದ ಬಜ್ಜಿಯನ್ನು ಮಾಡ್ತಾರೆ ಅದು ತುಂಬ ಅದು ಕೂಡ ಚಿತ್ರದುರ್ಗ ಜಿಲ್ಲೆಯಲ್ಲಿ ಮಂಡಕ್ಕಿ ಬಜ್ಜಿ ಇದೆ ಇದೂ ಕೂಡ ಪ್ರಸಿದ್ಧವಾಗಿರೋ ತಿಂಡಿ ಇದು ಇದನ್ನು ಒಲೆಯಿಂದ ಕೆಲವೊಂದು ಓಟೆಲ್ಲುಗಳಲ್ಲಿ ಒಲೆಯಿಂದ ಮಾಡ್ತಾರೆ ಅಡಿಗೆ ಇನ್ನೊಂದು ಸ್ಟವ್ಗಳಿಂದ ಮಾಡಿ ಸ್ಟವ್ ಗ್ಯಾಸ್ ಸ್ಟವಿಂದ ಉಪಯೋಗಿಸಿ ಕೂಡ ಮಾಡ್ತಾರೆ ಈ ಅಡಿಗೆಗಳನ್ನೆಲ್ಲ ಇಲ್ಲಿ ಚಿತ್ರದುರ್ಗ ಅಂದ ತಕ್ಷಣ ಬರೋದು ನಮಗೆ ಕಲ್ಲಿನ ಕೋಟೆ ಹಾಗೇ ಮದಕರಿ ನಾಯಕರು ಆಳಿರೋದೊಂದು ಮತ್ತು ಒನಕೆ ಓಬವ್ವ ಇವರೆಲ್ಲ ನೆನಪಾಗ್ತಾರೆ ಸೊ ಅದಂತು ಕಲ್ಲಿನ ಕೋಟೆ ನೋಡಲು ತುಂಬ ಜನ ತುಂಬ ವರ್ಷ ಡಿಸೆಂಬರು ಆ ಟೈಮಲ್ಲಿ ಅಂಥ ಆ ಆ ಸಮಯದಲ್ಲಿ ತುಂಬ ಜನ ಹೊರಗಿಂದ ಎಲ್ಲ ಪ್ರವಾಸಕ್ಕೆ ಬರ್ತಾ ಇರ್ತಾರೆ ಅಲ್ಲಿ ಆ ಜಾಗದಲ್ಲಂತೂ ತುಂಬ ವೆಹಿಕಲ್ಸ್ ವಾಹನಗಳು ನಿಂತುಕೊಳ್ತಾ ಇರ್ತವೆ ನೋಡಿದರೆ ತುಂಬ ಅದು ಎಷ್ಟು ರೋಡು ಇದಾಗಿರುತ್ತೆ ಅಷ್ಟು ಜನ ಬಂದಿರ್ತಾರೆ ನೋಡೋಕ್ಕೆ ಕಲ್ಲಿನ ಕೋಟೆ ಚಿತ್ರದುರ್ಗ ಅದನ್ನು ಇಲ್ಲಂತೂ ತುಂಬ ಚೆನ್ನಾಗೇ ಅಡಿಗೆ ತಿಂಡಿ ತಿನಿ ತಿನಿಸುಗಳು ಸಿಗ್ತವಂದರೆ ಅದು ಓಟೆಲ್ಲು ಉಪಾಧ್ಯಾ ಓಟೆಲ್ಲಾಗಿರ್ಬೋದು ಐಶ್ವರ್ಯ ಫೋರ್ಟ್ ಅಂತ ಅದೊಂದು ಓಟೆಲ್ ಅದು ಅಲ್ಲಿ ತುಂಬ ಚೆನ್ನಾಗೆ ದೋಸೆ ಇಡ್ಲಿ ಅವೆಲ್ಲ ತುಂಬ ವಿಶೇಷ್ವಾಗಿ ಮಾಡ್ತಾರೆ ಅಡಿಗೆ ನಾವು ತಿಂತಿರದ್ರಲ್ಲಿ ಖಾನಾವಳಿ ಅಂತ ಇಲ್ಲಿ ಹೋಟೆಲ್ಗಳು ಚಿಕ್ಕ ಚಿಕ್ಕವು ಖಾನಾವಳಿಗಳು ಮಾಡಿಕೊಂಡಿರ್ತಾರೆ ಅಲ್ಲಿ ನೋಡೋಕ್ಕೆ ಚಿಕ್ಕ ಓಟೆಲ್ ಆಗಿರ್ಬೋದು ಆದರೆ ರುಚಿಗೇನು ಕೊರತೆ ಇರೋಲ್ಲ ತುಂಬ ಚೆನ್ನಾಗಿ ರುಚಿಯಾಗಿ ಮಾಡ್ತಾ ಇರ್ತಾರೆ ಅಲ್ಲಿ ರೊಟ್ಟಿಗಳು ಜೋಳದ ರೊಟ್ಟಿಗಳು ವಿಧ ವಿಧವಾದ ಪಲ್ಯಗಳು ತುಂಬ ತರಕಾರಿಯನ್ನು ಯು ಉಪಯೋಗಿಸಿ ಮಾಡುವಂಥ ಸಾಂಬಾರಾಗಿರ್ಬೋದು ಅನ್ನ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ನಾನು ತಿಂದಿರೋದರಲ್ಲಿ ಹೋಳಿಗೆ ಚೆನ್ನಾಗಿ ಮಾಡ್ತಾರೆ ಹೋಳಿಗೆ ಅನ್ನ ಸಾಂಬಾರಂತೂ ತುಂಬ ರುಚಿಯಾಗಿ ಇರುತ್ತೆ ಅದು ಇಲ್ಲಿ ಚಿತ್ರದುರ್ಗ ಇದೇ ಇಲ್ಲೇದಾದಂಥ ಶೈಲಿಯಾಗಿರುತ್ತೆ ಅದು ಹೊರಗೆ ಎಲ್ಲಿ ಹೋದ್ರು ಆ ಥರ ಸಾಂಬಾರು ತಿನ್ನೋಕ್ಕಾಗಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ತುಂಬ ರುಚಿಯಾಗಿರುತ್ತೆ ಆ ಖಾನಾವಳಿ ನೋಡೋಕ್ಕೆ ಚಿಕ್ಕದಾಗಿರ್ಬೋದು ಸೊ ಹಾಗೆ ಸೊ ವಾಂಗಿಭಾತು ಆಗಿರ್ಬೋದು ಅದು ನೋಡೋಕ್ಕೆ ಬೇಗ ಆಗ್ಬೋದ್ ಅಡಿಗೆ ಅದು ತುಂಬ ರುಚಿಯಾಗಿರುತ್ತೆ ಮಕ್ಕಳಿಗಂತೂ ತುಂಬ ಇಷ್ಟಾಗುತ್ತೆ ಏಕಂದರೆ ಅದ್ರಲ್ಲಿ ಜಾಸ್ತಿ ಖಾರ ಮಸಾಲೆ ಏನೂ ಇರೋಲ್ಲ ಲೈ ಎಲ್ಲ ಒಂದು ಇದಾಗಿರುತ್ತೆ ಕಮ್ಮಿ ಇರುತ್ತೆ ಮಕ್ಕಳಿಗೆಲ್ಲ ತಿನ್ನೋ ತಿನ್ನಲಿಕ್ಕೆ ಅದು ತುಂಬ ಚೆನ್ನಾಗಿ ಇಷ್ಟಪಡ್ತಾರೆ ವಾಂಗಿಭಾತ್ ಆಗಲಿ ಚಿತ್ರಾನ್ನ ಚಿತ್ರಾನ್ನದಲ್ಲಿ ತುಂಬ ವೆರೈಟಿ ಚಿತ್ರಾನ್ನ ಇರುತ್ತೆ ತುಂಬ ಅದರಲ್ಲಿ ವೆಜಿ ತರ್ಕಾರಿಗಳು ಹಾಕಿ ಮಾಡ್ತಾರೆ ಸಿಂಪಲ್ಲಾಗಿ ಚಿತ್ರಾನ್ನ ಲಿಂಬೆಹಣ್ಣು ಚಿತ್ರಾನ್ನ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ